ನಾನು ಹೆಚ್ಚಾಗಿ ಮನೇಲಿ ನಾನು ನಾನು ಒಬ್ಬಳೇ ಬೆಳೆಸೋದಾದ್ರೆ ಹೂವಿನ ಗಿಡಗಳನ್ನು ಬೆಳೆಸಲು ಇಷ್ಟಪಡ್ತೀನಿ ಯಾಕಂದರೆ ನಮ್ಮನೇಲಿ ನಮ್ಮ ಮನೆ ಹತ್ತು ಪಕ್ಕದಲ್ಲೆ ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ನಾನು ದಿನಾ ದಿನವೂ ಬೆಳಗ್ಗೆ ಎದ್ದು ಹೂವು ಹೂವು ಕೊಯ್ದು ಅದನ್ನು ಕಟ್ಟಿ ದೇವರಿಗೆ ದೇವಸ್ಥಾನಕ್ಕೆ ಕೊಡ್ತೇನೆ ಅದಕ್ಕೋಸ್ಕರ ನಾನು ಹೂವಿನ ಗಿಡಗಳನ್ನು ನೆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅದನ್ನೇ ಮುಂದುವರೆಸಿ ಮುಂದುವರೆಸಿಕೊಂಡು ಹೋಗಿ ಇವಾಗ ತುಂಬ ಹೂವಿನ ಗಿಡಗಳನ್ನು ನೆಡ್ತೀನಿ ನಾ ಯಾವುದೇ ಒಂದೇ ರೀತಿಯ ಒಂದೇ ರೀತಿಯ ಗಿಡಗಳನ್ನು ಬೆಳೆಸಲು ನಾನಿಷ್ಟಪಡಲ್ಲ ನಾನು ಹೆಚ್ಚಾಗಿ ಹೂವು ಆಮೇಲೆ ತರಕಾರಿ ತರಕಾರಿ ಯಾಕಂದರೆ ಇವಾಗ ಎಲ್ಲ ತರಕಾರಿಗಳು ನಮಗೆ ವಿಷಪೂರಿತವಾಗೆ ಬರುತ್ತವೆ ಎಲ್ಲ ತರಕಾರಿಗಳು ಯಾವುದೇ ಯಾವುದೋ ಯಾವುದೋ ಮೆಡಿಸಿನ್ ಹಾಕಿರ್ತಾರಂತೆ ಯಾವ್ದು ಯಾವುದೋ ಏನೆಲ್ಲಾ ಹಾಕಿಡ್ತಾರಂತೆ ಅದಕ್ಕೋಸ್ಕರ ನಾವು ಮನೆಯಲ್ಲಿ ಬೆಳ ಬೆಳೆಸಿ ತಿಂದರೆ ಅದು ನಮ್ಗೆ ತುಂಬ ಉಪಯೋಗ ತುಂಬ ಉಪಯೋಗ ಮತ್ತು ಆರೋಗ್ಯಕರವಾಗಿರುತ್ತದೆ ನಾವು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಬಳಸು ಬಳಸುವುದಿಲ್ಲ ನಮ್ಮದು ದನ ದನ ಕರು ಸಾಕಾಣೆಗಳು ಸಾಕಾಣೆ ಇರುವುದರಿಂದ ಜೈವಿಕ ಗೊಬ್ಬರಗಳನ್ನು ಮಾತ್ರ ಬಳಸಿ ತರಕಾರಿ ಗಿಡಗಳನ್ನು ಬೆಳೆಸುತ್ತೇವೆ ತರಕಾರಿ ಗಿಡ ಆಗಿರ್ಬೋದು ಹೂವಿನ ಗಿಡ ಆಗಿರ್ಬೋದು ಹಣ್ಣಿನ ಗಿಡ ಆಗಿರ್ಬೋದು ನಾನು ಜೈವಿಕ ಗೊಬ್ಬರಗಳನ್ನು ಮಾತ್ರ ಹಾಕಿ ಬಳಸುವುದು ನಮ್ಮ ಮನೆಯಲ್ಲಿ ಆ ಜೈವಿಕ ಗೊಬ್ಬರಗಳನ್ನು ಬಳಸುವುದರ ಮಾಡುವುದರಿಂದ ನಾನು ಯಾವುದೇ ರೀತಿಯ ವಿಷಕಾರಿ ಅಂಶಗಳಾದ ವಿಷಕಾರಿ ಅಂಶಗಳನ್ನು ಅಥವಾ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ನಾನು ಬಳಸುವುದಿಲ್ಲ ಆದ ಕಾರಣ ನಮ್ಮ ಜಾಸ್ತಿ ಅಂದರೆ ಏನಿಲ್ಲ ತರಕಾರಿ ಗಿಡಗಳು ನಮ್ಮ ಮನೆಯ ಉಪಯೋಗಕ್ಕೆ ಬೇಕಾದ ನಮ್ಮ ಮನೆಯ ಸದಸ್ಯರಿಗೆ ಬೇಕಾದಷ್ಟು ತರಕಾರಿಗಳನ್ನು ನಾನೇ ನಾವೇ ಬೆಳೆಸಿ ನಾನೇ ಬೆಳೆಸಿ ಮಾಡುತ್ತೇವೆ ಅದೇ ರೀತಿ ಹಣ್ಣುಗಳನ್ನು ಕಮ್ಮಿ ಹಣ್ಣುಗಳು ಹೆಚ್ಚಾಗಿ ಅಂದರೆ ಮಾವಿನ ಹಣ್ಣು ಮತ್ತು ಅದೆಲ್ಲ ಮಾವಿನ ಹಣ್ಣು ಹಲಸಿನ ಹಣ್ಣು ಅದೆಲ್ಲ ವಾರ್ಷಿಕ ಬೆಳೆ ನಾನಾಗಿ ಗ ತೋಟಗಾರಿಕೆ ತೋಟಗಾರಿಕೆ ಮಾಡಿ ಬೆಳೆಸಿರೋದೇನಿಲ್ಲ ಮನೇಲಿರೋದರಲ್ಲೆ ಸಿಗುತ್ತೆ ತಿಂಗ್ಳಿಗೊಂದು ಮನೆಯಲ್ಲಿರೋದ್ರಲ್ಲೆ ವಾರ್ಷಿಕ ಬೆಳೆ ಸಿಗುತ್ತೆ ಅದೇ ರೀತಿ ಹೂವಿನ ಗಿಡ ನಾ ಹೆಚ್ಚಾಗಿ ಇಷ್ಟ ಪಡುವುದಂದ್ರೆ ಹೂವು ಮತ್ತು ತರಕಾರಿ ಹೂವು ಯಾಕಂದರೆ ಅವಾಗಲೇ ಹೇಳಿದ್ಹಾಗೆ ಮನೆ ಮುಂದೆ ತುಂಬ ಹೂವಿನ ಗಿಡಗಳು ಮನೆ ಮುಂದೆ ಇದ್ದರೆ ಅದರ ಪರಿಮಳಕ್ಕೆ ಈಗ ಮಲ್ಲಿಗೆ ಹೂವು ಅದೆಲ್ಲ ಮನೆ ಮುಂದೆ ಇದ್ದರೆ ಅದರ ಪರಿಮಳಕ್ಕೆ ನಾನು ಸಹ ಮನಸೋತು ಅದರಿಂದ ಅದರಿಂದ ತುಂಬ ತುಂಬ ತುಂಬ ಚೆನ್ನಾಗಿರೋ ಪರಿಮಳ ಮನೆಗೆ ಬರುತ್ತೆ ಏನೋ ಒಂಥರ ಖುಷಿ ಸಿಗುತ್ತೆ ಮನಸ್ಸಿಗೆ ಅದು ತುಂಬ ಇಷ್ಟ ಅದೇ ರೀತಿ ತುಂಬ ಬೇರೆ ಬೇರೆ ಬಣ್ಣದ ಹೂವುಗಳನ್ನು ನೋಡೋದ್ರಿಂದ ಈಗ ಮನೆಗೆ ಬಂದವರಿಗೆ ಯಾವ್ದಾದ್ರು ಮನೆಯ ಅತಿಥಿಗಳು ಬಂದರೆ ಅದ್ರಲ್ಲಿ ವಿಶೇಷ ವ್ಯಕ್ತಿಗಳು ಬಂದರೆ ಅಥವಾ ಯಾರಾದರೂ ಇವಾಗ ಮನೆಗೆ ಅಕ್ಕ ಪಕ್ಕದ ಮನೆಯವರು ಕೂಡ ಹೇಳ್ತಾರೆ ನಿಮ್ಮ ಮನೆಯಲ್ ಹೂವಿನ ಗಿಡ ತುಂಬ ಚೆನ್ನಾಗಿದೆ ಒಂದು ಗಿಡ ಕೊಡಿ ಹಾಗೆ ಹೀಗೆ ಅಂತ ಅದೇ ರೀತಿ ತುಂಬ ಇಷ್ಟ ಆಗುತ್ತೆ ಹೂವಿನ ಗಿಡಗಳನ್ನು ಬೇರೆ ಬೇರೆ ಬೇರೆ ಬೇರೆ ಅದ್ರಲ್ಲೂ ಬೇರೆ ಬೇರೆ ಜಾತಿಯ ಹೂವಿನ ಗಿಡಗಳ ನೆಡುವುದು ಅದೇ ರೀತಿ ಬೇರೆ ಬೇರೆ ಹೂವಿನ ಗಿಡಗಳು ನಮಗೆ ಬೆಳೆಸೋದಕ್ಕೂ ತುಂಬ ಇಷ್ಟ ಅದು ನೋಡ್ಲಿಕ್ಕೂ ತುಂಬ ಚೆನ್ನಾಗಿ ಸಿಗುತ್ತೆ ಹೂವಿನ ಗಿಡಗಳನ್ನು ನೆಡುವುದ್ರಿಂದ ದುಂಬಿ ಜೇನು ಜೇನು ನೊಣ ಹಕ್ಕಿಗಳು ತುಂಬ ಜಾಸ್ತಿ ತೋಟದಲ್ಲಿ ಬಂದು ಕೂತ್ಕೊಳ್ತವೆ ಅದನ್ನು ನೋಡಲು ತುಂಬ ಖುಷಿ ಆಗುತ್ತೆ ಅದೆ ರೀತಿ ತರಕಾರಿ ತರಕಾರಿಯಲ್ಲಿ ಈಗ ಸೊಪ್ಪು ತರಕಾರಿಗಳಿರ್ಬೋದು ಬದನೆಕಾಯಿ ಬಸಲೆ ಸೌತೆಕಾಯಿ ಸೌತೆಕಾಯಿ ಕುಂಬಳಕಾಯಿ ಅದೇ ರೀತಿ ಹೀರೆಕಾಯಿ ಅದೇ ರೀತಿ ತುಂಬ ತರಕಾರಿಗಳನ್ನು ಮನೆಯಲ್ಲಿ ಬೆಳೆಸೋದ್ರಿಂದ ತುಂಬ ಖುಷಿ ಸಿಗುತ್ತೆ ಅದೇ ರೀತಿ ನಮ್ಮ ನಮ್ಮ ಮನೆಗೆ ಬೇಕಾದ ತರಕಾರಿಗಳನ್ನು ನಾವೇ ಬೆಳೆಸ್ಬೌದು ನಾವೆ ನಾವೇ ಬೆಳೆಸ್ಬೌದು ಅದ್ರಿಂದ ತುಂಬ ಆರೋಗ್ಯಕರ ನಾವು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಬೆಳಸುವುದರಿಂದ ಅದು ನಮಗೆ ತುಂಬ ಆರೋಗ್ಯಕರವಾಗಿಯೂ ಇರುತ್ತದೆ ಜೊತೆಗೆ ಜೊತೆಗೆ ನಾವು ಆ ಆ ತರಕಾರಿಗಳನ್ನು ತಿನ್ನೋದ್ರಿಂದ ನಾವು ತುಂಬಾ ಹಣ ವ್ಯಯ ಮಾಡುವುದನ್ನು ನಿಲ್ಲಿಸಬೌದು ಯಾಕಂದರೆ ಅಂಗಡಿಗೆ ಹೋಗಿ ತರಕಾರಿ ತಂದು ಅದು ಒಂದು ಎರಡು ಮೂರು ದಿನದಲ್ಲಿ ಹಾಳಾಗಿ ಬಿಡುತ್ತೆ ಇವಾಗಿನ ತರಕಾರಿ ಅದರಲ್ಲಿ ಅದೇ ಆ ರ ಆ ರೀತಿಯ ಯಾವುದೇ ತೊಂದರೆಗಳಿರುವುದಿಲ್ಲ ನಾವೆ ನಾವೇ ನೆಟ್ಟು ಮಾಡೋದ್ರಲ್ಲಿ ನಮಗೆ ಬೇಕಾದಾಗ ಕೊಯ್ದು ನಾವು ಊಟಕ್ಕೆ ಅಡುಗೆ ಅಡುಗೆಗೆ ಅಡುಗೆಗೆ ಬಳಸ್ಬೌದು ಅದೇ ರೀತಿ ವಿವಿಧ ಅಕ್ಕ ಪಕ್ಕದ ಮನೆಯವ್ರ್ ಕೇಳಿದಾಗ ಇರ್ಬೌದು ಜಾಸ್ತಿ ತರಕಾರಿ ತರಕಾರಿ ಆದರೂ ಕೂಡ ನಾವು ಅದನ್ನು ಅಂಗಡಿಗೆ ಮಾರಾಟ ಮಾಡೋದಿರ್ಬೌದು ಇಲ್ಲ ನಮ್ಮ ಮನೆಯಲ್ಲಿ ಸಂಬಂಧಿಕರಿಗೆ ಕೊಡುವುದು ಅದೇ ರೀತಿ ಕೇಳಿದವರಿಗೆಲ್ಲ ಕೊಡುವ ಆ ಥರದ್ದೆಲ್ಲ ಮಾಡ್ತೀವಿ ಹಣ್ಣು ತುಂಬ ಕಮ್ಮಿ ಗಿಡಗಳನ್ನು ಬೆಳೆಸೋದು ಹೂವು ಮತ್ತು ತರಕಾರಿ ಗಿಡಗಳನ್ನು ಬೆಳೆಸಲು ನಾನು ತುಂಬ ಇಷ್ಟಪಡ್ತೀನಿ ಯಾಕಂದರೆ ಹೂವು ನಮಗೆ ತುಂಬ ಸೌಂದರ್ಯ ಸೌಂದರ್ಯಯುಕ್ತವಾದ ವಸ್ತು ಅದು ತುಂಬಾ ಮುದ ಕೊಡುತ್ತೆ ಅದು ನೋಡ್ಲಿಕ್ಕೂ ತುಂಬ ಇಷ್ಟ ಆಗುತ್ತೆ ಜೊತೆಗೆ ಅದು ಯಾವುದೇ ಹೂವುಗಳ ಹೂವುಗಳ ಪರಿ ಹೂವುಗಳು ಯಾರಿಗೆ ಇಷ್ಟ ಆಗಲ್ಲ ಅಂದಿರೋದಿಲ್ಲ ಮಲ್ಲಿಗೆ ಅದನ್ನೆಲ್ಲ ಯಾವ್ದಾದ್ರೂ ಈಗ ಮದ್ವೆಗೆ ಹೋಗೋದು ಇರ್ಬೋದು ಬೇರೆ ಬೇರೆ ಫಂಕ್ಷನ್ ಹೋಗುವಾಗ ಮಲ್ಲಿಗೆಯದು ಮಾಲೆ ಮಾಡಿ ತಲೇಗೆ ಮುಡ್ಕೊಳ್ಳೊ ತಲೇಗೆ ಮುಡ್ಕೊಂಡು ಹೋಗುವುದು ತುಂಬ ಇಷ್ಟ ಆಗುತ್ತೆ